ಯಥೇಚ್ಚವಾಗಿ ಶಿವನ ಏನು ದೇವಸ್ಥಾನಕ್ಕೆ ಹೋಗಿಬಿಟ್ಟು ಆಮೇಲೆ ಶಿವ್ರಾತ್ರಿ ದಿನ ನಾವು ಏನು ಮಕ್ಕಳೆಲ್ಲ ಬೆಳಗಿನಿಂದ ಎಲ್ಲ ಉಪವಾಸ ಇದ್ದು ಮಕ್ಕಳೆಲ್ಲ ಕರ್ಕೊಂಡ್ ಹೋಗಿ ಆಮೇಲೇ ಬೆಳಗಿನಿಂದ ಉಪವಾಸ ಇದ್ದು ಆಮೇಲೆ ಶಿವನ್ ಪೂಜೆ ಮಾಡಿಸ್ಬಿಟ್ಟು ಅಭಿಷೇಕ ಮಾಡಿಸ್ಬಿಟ್ಟು ಸಾಯಂಕಾಲ ಶಿವನ್ ದೇವಸ್ಥಾನಕ್ಕ್ ಹೋಗಿ ಬಂದ ಮೇಲೆ ರಾತ್ರಿಯೆಲ್ಲ ಆಮೇಲೆ ಶಿವನ್ ಧ್ಯಾನದಲ್ಲಿ ಜಾಗರಣೆ ಒಂದನ್ನು ಮಾಡಿ ಸಾಂಸ್ಕೃತ ಸಾಂಸ್ಕೃತಿಕವಾಗಿ ಮನೆಯಮಂದಿಯೆಲ್ಲ ಹೋಗ್ಬಿಟ್ಟು ಆ ನಂತರ ಮತ್ತು ಶ್ರೀ ಶೈಲ ದೇವಸ್ಥಾನಕ್ಕ್ ಕೂಡ ಶಿವನ್ ಪಾದಯಾತ್ರೆ ಮಾಡ್ಕೊಂಡು ಹೋಗಿ ಈ ಥರ ಎಲ್ಲ ಧಾರ್ಮಿಕವಾಗಿ ಆಚರಣೆಯನ್ನ ಮಾಡ್ತೀವಿ ಆಮೇಲೆ ನೆಕ್ಸ್ಟ್ ಇನ್ನು ಒಂದು ದೀಪಾವಳಿ ಬಂದುಬಿಟ್ಟು ಅದು ದೀಪಾವಳಿ ಹಬ್ಬ ಕೂಡ ನಾವು ಲಕ್ಷ್ಮಿ ಪೂಜೆ ಅಂತ ಮಾಡಿಬಿಟ್ಟು ಸೀರೆಯನ್ನೆಲ್ಲ ಉಡಿಸಿ ಆಮೇಲೆ ಮಕ್ಕಳು ಭಾಳ ಖುಷಿಯಿಂದ ಪಟಾಕಿಯನ್ನೆಲ್ಲ ಹಚ್ಚಿ ಬಿಟ್ಟು ಭಾಳ ಎಲ್ಲ ಇದುದು ಎಲ್ಲ ಒಂದು ಆಚರಣೆಗಳನ್ನು ಮಾಡುತ್ತೇವೆ ನಾವು ಆಮೇಲೆ ನೆಕ್ಸ್ಟ್ ಇನ್ನು ಒಂದು ಈ ದೀಪಾವಳಿ ಆದಮೇಲೆ ಮತ್ತು ಇನ್ನು ಒಂದು ಅದು ಯುಗಾದಿ ಆಮೇಲೆ ದಸರಾ ದಸರಾ ಬಂದ ಅದು ಒಂಬತ್ತು ದಿನ ನವರಾತ್ರಿ ಪೂಜೆ ಅದನ್ನೂ ಮಾಡ್ತೇವೆ ಯಥೇಚ್ಚವಾಗಿ ಹೇಳ್ಬೇಕಂದ್ರೆ ಮಕ್ಳಿಗೆ ಇಷ್ಟಪಡೋದು ದೀಪಾವಳಿ ಪಟಾಕಿ ಹಚ್ಚೋದು ಆಮೇಲೆ ಹಳ್ಳಿ ಸೊಡೊ ಸೊಡೊ ಹಳ್ಳಿ ಊರಲ್ಲಿ ನಡೆತಕ್ಕಂಥ ಹೆಚ್ಚು ಖುಷಿಯಿಂದ ಮಕ್ಳಿಗೆ ಅಂತಂದು ಗೌರಿ ಹುಣ್ಣಿಮೆ ಪಟಾಕಿಯನ್ನೆಲ್ಲ ಹಚ್ಚೋದು ಸಿಹಿ ತಿಂಡಿಗಳನ್ನೆಲ್ಲ ಮಾಡಿಕೊಂಡು ಎಲ್ಲಾರು ಒಟ್ಟಿಗೆ ಆರತಿ ತಗೊಂಡೋಗಿ ಎಲ್ಲವನ್ನು ಹೆಚ್ಚಿಗೆ ಆಚರಣೆ ಮಾಡುತ್ತೇವೆ ಯಾವುದನ್ನು ಬಿಡೊಲ್ಲ ಆಮೇಲೆ ಇನ್ನು ಒಂದು ವರಲಕ್ಷ್ಮಿ ಪೂಜೆ ಆಮೇಲೆ ಅದು ವರಲಕ್ಷ್ಮಿ ಪೂಜೆಗಂತೇಳಿ ಅದು ಸೀರೆಯನ್ನೆಲ್ಲ ಉಡಿಸಿ ವಸ್ತ್ರ ಅಲಂಕಾರ ಮಾಡಿ ಆವೊಂದು ಹಬ್ಬ ಕೂಡ ಆಚರ್ಣೆ ಚೆನ್ನಾಗಿ ಮಾಡ್ತೇವೆ ಆಮೇಲೆ ಇನ್ನೊಂದು ಮಕ್ಳಿಗೆ ಲಕ್ಷ್ಮಿ ಪೂಜೆ ಸರಸ್ವತಿ ಪೂಜೆ ಅದಕ್ಕೂ ಸೀರೆಯೆಲ್ಲ ಉಡಿಸಿ ಒಡವೆಯಿಂದ ಅಲಂಕರಿಸಿ ಮತ್ತು ಆಮೇಲೆ ಇನ್ನೊಂದು ದಸರಾ ಅಂತೇಳಿ ಮನೆ ಹಿರಿಯವರು ಏನು ಇರ್ತಾರಲ್ಲ ಅವರಿಗೆ ಧೋತಿ ಸೀರೆಯೆಲ್ಲ ಉಡಿಸ್ಬುಟ್ಟು ಹಿರಿಯರು ಅಂತೇಳಿ ಅದನ್ನು ಮಾಡ್ತೇವೆ ಮತ್ತು ಆಮೇಲ್ ನೆಕ್ಸ್ಟ್ ಇನ್ನೊಂದು ಇದು ಗಣೇಶ ಚತುರ್ಥಿಗಂತಂದ್ರೆ ಅವರಿಗೆ ವಿಶೇಷವಾಗಿ ಕಡುಬು ಆ ಥರ ಅದನ್ನು ಪೂಜೆ ಮಾಡ್ತೆವೆ ಒಟ್ಟು ಸಾಂಸ್ಕೃತಿಕ ಧಾರ್ಮಿಕ ಹಬ್ಬ ಹರಿ ಆಚರಣೆಗಳನ್ನು ಎಲ್ಲವನ್ನು ಮಾಡ್ತೆವೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಕ್ಕಳಲ್ಲಿ ಹೊಸ ಬಟ್ಟೆಗಳನ್ನು ಧರ್ಸಿ ಮಕ್ಕಳಿಂದ ಮನೆಗೆ ಹೆಜ್ಜೆಗಳನ್ನು ಮೂಡಿಸಿ ಅದನ್ನೂ ಆಚರಣೆ ಮಾಡುತ್ತೇವೆ ಆಮೇಲೆ ಈ ದಸರಾ ದುರ್ಗಾ ದೇವಿ ಪೂಜೆ ಒಂಬತ್ತು ದಿನಗಳವರೆಗೆ ವಿಶೇಷವಾಗಿ ನವರಾತ್ರಿ ಪೂಜೆ ಅದನ್ನೂ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತೇವೆ ಇದೇ ಇದ್ ಇನ್ನು ಈ ಥರ ಹಲವಾರು ಮುಂತಾದವುಗಳನ್ನು ಎಲ್ಲವನ್ನು ಆಚರಣೆ ಮಾಡುತ್ತೇವೆ ಮಕ್ಳು ಹೆಚ್ಚುಇಷ್ಟ ಪಡೋದಂದರೆ ದೀಪಾವಳಿ ಗೌರಿ ಹುಣ್ಣಿಮೆ ಅವರಿಗೆ ಹೆಚ್ಚು ಪಟಾಕಿ ಹಚ್ಚೋದಂದ್ರೆ ಭಾಳ ಖುಷಿ ಅವರಿಗೆ ಹಳ್ಳೀ ಸೊಗಡಿನಲ್ಲಿ ಏನು ನಡೆಯತಕ್ಕಂಥ ಸ ಹಳ್ಳಿ ಊರಲ್ಲಿ ಎಲ್ಲ ಆಚರಣೆಗಳನ್ನು ಯಾವುದು ಬಿಡೋದಿಲ್ಲ ಈ ಥರ ಏನು ಯುಗಾದಿನಲ್ಲಿ ಆಮೇಲೆ ಬೇವು ಬೆಲ್ಲ ಆ ಥರ ಎಲ್ಲ ವಿಶೇಷವಾಗಿದೆ ಬನ್ನಿ ತಗೊಂಡೋಗಿ ಕೊಟ್ಟು ಹಿರಿಯರ್ಗೆಲ್ಲ ನಮಸ್ಕಾರ ಮಾಡಿ ಎಲ್ಲದಕ್ಕು ಅದರದ್ದೇ ಆದಂಥ ವಿಶೇಷತೆ ಇದೆ ಎಲ್ಲ ಧಾರ್ಮಿಕ ಹಬ್ಬಗಳಿಗು ಅದರದ್ದೇ ಆದಂಥ ವಿಶೇಷತೆ ಇದೆ ಆದ್ರಿಂದ ಎಲ್ಲವನ್ನೂ ಆಚರಣೆ ಮಾಡ್ತೇವೆ ಒಂದೊಂದು ಆಚರಣೆಯಲ್ಲಿ ಒಂದೊಂದು ವಿಶೇಷತೆ ಇದೆ ಅದರಿಂದ ನಾವೆಲ್ಲರು ಒಟ್ಟಿಗೆ ಸೇರಿ ಮಾಡ್ತಕ್ಕಂಥದ್ದು ಅದು ಒಂದು ವಿಶೇಷತೆ ಇದೇ ಥರ ಎಲ್ಲ ಹಬ್ಬ ಹರಿ ಆಚರಣೆಗಳನ್ನು ಮಾಡುತ್ತೇವೆ ಮನೆಯಲ್ಲಿ ಹಬ್ಬ ಹರಿ ಆಚರಣೆ ಬಂದರೆ ಅಂದರೆ ಎಲ್ಲರು ಮನೆಯಲಿದ್ದು ಒಟ್ಟಿಗೆ ಕೂತು ಊಟ ಮಾಡೋದರಿಂದ ಹೆಚ್ಚು ಮಕ್ಕಳಿಗೆ ಆ ಸಂಸ್ಕೃತಿಯನ್ನು ಕೊಟ್ಟ ಹಾಗೆ ಆನಂತರ ಮತ್ತು ಸಿಹಿ ತಿಂಡಿಗಳನ್ನು ಮಾಡೋದರ ಮೂಲಕ ಎಲ್ಲವನ್ನು ಮಕ್ಕಳಿಗೆ ಇಷ್ಟ ಎಲ್ಲ ಆಚೆ ಎಲ್ಲ ಹಬ್ಬ ಆಚರಣೆಗಳು ಕೂಡ ಮಕ್ಕಳಿಗೆ ಇಷ್ಟವಾಗುತ್ತವೆ